ಹಲೋ ಹೇಳಿ ಯಾರು ಹೌದು ಎಂತ ಆಗಿತ್ತು ನಿಮ್ಮದು ಹತ್ತು ಸಾವಿರದಲ್ಲಿ ಇವಾಗ ನಿಮ್ದು ಕಂಪ್ನಿ ಯಾವ್ದು ಬೇಕೂಂತ ಇದೆಯಾ ಇವಾಗ ಮೋಟ್ರೋಲ ಬಿಟ್ಟಿದ್ದಾರೆ ನೋಡಿ ಎಮ್ ಜಿರೋ ಎಮ್ ಜಿರೋ ಫೋರ್ ಅಂತ ನಿಮ್ಗೆ ಹತ್ತು ಸಾವಿರದ ಒಳಗೇ ಸಿಕ್ಬಿಡುತ್ತೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಮತ್ತು ಸ್ಟೋರೇಜ್ ಅನ್ಲಿಮಿಟೆಡ್ ಎಲ್ಲ ಮಾಡ್ಕೊಬೋದು ಹೌದ್ ಹೌದು ನಿಮ್ಗೆ ಆಫರು ಮತ್ತು ಇಯಾ ಇದು ಬ್ಯಾಂಕಿದು ಎಲ್ಲ ಕೊಟ್ಟರೆ ನಿಮಗೆ ನಾಲ್ಕೂವರೆ ಸಾವಿರಕ್ಕೆ ಸಿಗುತ್ತೆ ಇಂಡಿಯನ್ ಕಂಪ್ನಿ ಅದು ಇಂಡಿಯಾದ ಕಂಪ್ನಿ ಮೋಟೊರೋಲ ಅಂತ ನೀವು ಬೇಕಾರೆ ನೀರಲ್ಲಿ ಹಾಕಿ ತೊಳೆದ್ರೂ ಅದು ಏನಾಗೋದಿಲ್ಲ ಅಷ್ಟು ಓಪ್ ಹಾಂ ಹಾಂ ಸ್ಯಾಮ್ಸಂಗ್ ಎಮ್ ಜೀರೊ ಒನ್ ಎಸ್ ಅಂತ ಬಂದಿದೆ ಅದು ಟ್ವೆಲ್ ತೌಸಂಡ್ ಇದೆ ಇವಾಗ ಇವಾಗಿನ ಇದರಲ್ಲಿ ಸ್ಯಾಮ್ಸಂಗ್ ಎ ಎ ಫೈ ಅಂತ ಇದೆ ಆ ಫೋನೂ ಚೆನ್ನಾಗಿದೆ ಎ ಫೈ ನಿಮಗೆ ಫಿಫ್ಟೀನ್ ತೌಸಂಡಿಗೆ ಬರುತ್ತೆ ನೋಡಿ ಚೆನ್ನಾಗಿದೆ ಹಾಗಿದ್ರೆ ನಿಮ್ಗೆ ರೆಡ್ಮೀ ಎಮ್ ಟ್ವೆಂಟಿ ಒನ್ ಅಂತ ಬಿಟ್ಟಿದ್ದಾರೆ ಒಂದು ಫೋನು ಅದು ಚೆನ್ನಾಗಿದೆ ಅದು ಕರೆಕ್ಟ್ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಇದೆ ಒನ್ ಟ್ವೆಂಟಿ ಏಟ್ ಅನ್ಲಿಮಿಟೆಡ್ ಸ್ಟೋರೇಜ್ ಮತ್ತು ನಿಮಗೆ ಕ್ಯಾಮ್ರವೂ ಸಿಕ್ಸ್ಟೀನ್ ಟು ಏಟ್ ಎಮ್ ಪಿ ಕ್ಯಾಮ್ರ ಕೊಡ್ತಾರೆ ನಿಮ್ಗೆ ಇ ಎಮ್ ಐ ಮಾಡ್ದ್ರೆ ತಿಂಗ್ಳಾ ಮುನ್ನೂರು ರೂಪಾಯಿ ಆಗುತ್ತೆ ಆರು ತಿಂಗ್ಳ ಒಳಗೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಹಾಂ ಇವಾಗ ನಮ್ಮ ಷಾಪಿಗೆ ಇನ್ನು ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ ಇವಾಗಲೇ ಬಂದಿರೆ ಚೆನ್ನಾಗಾಗಿತ್ತು ಹಾಂ ನಾಳೆ ನಾವು ರಜೆ ನಾಡಿದ್ದು ಬನ್ನಿ ನೀವು ಹಾಂ ಅಡ್ಡಿಲ್ಲ ವೋಕೆ ಓಕೆ ನಿಮ್ಗೆ ಬೇಕಾರೆ ಹೋಮ್ ಡೆಲಿವರಿ ಬೇಕಾರೆ ಮಾಡಿ ಕೊಡ್ತ್ರು ನಾವು ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ